ಹಲೋ ನಮಸ್ತೆ ರೀ ಹಲೋ ಮಾತಾಡ್ರಿ ಏನು ಒಂದು ಹಲೋ ಹೇಗಿದ್ದೀರಿ ಹಲೋ ಹಲೋ ನೀವು ಯಾರು ರೀ ಹಲೋ ಹಾಂ ಹಲೋ ನಮಸ್ಕಾರ ರೀ ಮ್ಯಾಮ್ ನಿಮ್ಮ ಮಗಳು ಪೊಟ್ಸ್ ಒಳಗ ಪಾಟಿಸಿಪೇಟ್ ಮಾಡ್ಯಾಳ ರೀ ಇದೆ ಟ್ವೆಂಟಿ ತರ್ಡ್ ಐತ್ರಿ ಸ್ಪೋಟ್ಸ್ ಎಲ್ಲ ರೀತಿನು ಇದಾವ ರೀ ಬಟ್ ನಿಮ್ಮ ಮಗ ಕಬಡ್ಡಿ ಮತ್ತು ಖೋ ಖೋ ಒಳಗೆ ಪಟಿಸಿಪೇಟ್ ಮಾಡ್ಯಾರ ರೀ ಅದು ಕುಮ್ಟ ಒಳಗೆ ಇರ್ತೈತಿ ರೀ ಅಲ್ಲಿನ ಅದ್ಕ ನಾವು ಇಲ್ಲಿಂದ ಬೇಗ ಹೋಗಬೇಕು ನಮ್ಮ ಸ್ಕೂಲ್ವತಿ ಇಂದನ ಬಸ್ ಇರ್ತೈತಿ ಅಲ್ಲಿ ಕರೆಕ್ಟ್ ಟೈಮಿಗೆ ಮುಟ್ಬೇಕಂದ್ರ ನಾವು ಇಲ್ಲಿಂದ ಐದು ಗಂಟೆಗೆ ಬಿಡ್ಬೇಕು ಆಗ್ತೈತಿ ಹಾಂ ಆಯ್ತು ಆಮ್ಯಾಗ ಎಲ್ಲನು ವ್ಯವಸ್ಥೆ ಮಾಡಿ ಕಳ್ಸಿ ರೀ ಬ್ಯಾಗ್ ಆಮೇಲೆ ಟಿಫಿನ್ ಅಲ್ಲೇ ಕೊಡ್ತೈತಿ ರೀ ಊಟಾನು ಅಲ್ಲೇ ಕೊಡ್ತೈತಿ